ನಮ್ಮ ಮಾತೃಭಾಷೆ ಕನ್ನಡ ನಮ್ಮ ರಾಜ್ಯ ಭಾಷೆ ಮಾತೃಭಾಷೆಯು ಕೂಡ ಹಾಗಾಗಿ ನಾವು ಹೆಚ್ಚಾಗಿ ಶಾಲೆಯಲ್ಲಿ ಕನ್ನಡ ಮಾದ್ ಮಾಧ್ಯಮ ಶಾಲೆಯಲ್ಲಿ ಎಲ್ಲ ವಿಷಯಗಳು ಕನ್ನಡದ ಮುಖೇನವಾಗಿ ಇಂಗ್ಲೀಷ್ ಹಿಂದನ್ನ ಹಿಂದಿಯನ್ನು ಬಿಟ್ಟು ಪಠ್ಯ ಪುಸ್ತಕಗಳು ಕನ್ನಡದಲ್ಲಿ ಎಲ್ಲ ಪ್ರಿಂಟ್ ಆಗಿರುತ್ತೆ ಹಾಗಾಗಿ ನಾವು ಕನ್ನಡ ಭಾಷೆಯನ್ನು ಶ್ ಮುಖ್ಯವಾಗಿ ಪ್ರಮುಖವಾಗಿ ಶಾಲೆಯಲ್ಲಿ ಸೇರಿಸಿದ ಮೇಲೆ ಶಾಲೆಗೆ ಸೇರಿಸಿದ ಮೇಲೆ ಕನ್ನಡವನ್ನು ನಾವು ಶಾಲೆಯಲ್ಲಿ ಕಲಿತೆವು ಅದಕ್ಕಿಂತ ಮೊದಲಾಗಿ ನಾನು ಕನ್ನಡ ಭಾಷೆಯನ್ನು ಶಾಲೆಗೆ ಸೇರುವ ಮೊದಲೆ ಕಲಿತೆ ಕಾರಣ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು ಮಕ್ಕಳೊಡನೆ ಅದು ಈಗಲೂ ಪರಿಪಾಟ ಇದೆ ನಮ್ಮ ಮನೆಯ ಎಲ್ಲ ಹಿರಿಯರು ಕಿರಿಯೊರಡನೆ ನಾವು ಹೆಚ್ಚಾಗಿ ಕನ್ನಡದಲ್ಲಿ ಮಾತು ಆಡಿ ಅನುಭವ ಅಭ್ಯಾಸ ಹಾಗಾಗಿ ನಮಗೆ ಕನ್ನಡ ಕಲಿಯಲು ಸ್ವಲ್ಪ ಶಾಲೆಗಳಲ್ಲಿ ಸುಲಭವಾಯಿತು ಹಾಗಾಗಿ ಹೆಚ್ಚಾಗಿ ಕನ್ನಡ ಭಾಷೆಯನ್ನೆ ನಾವು ಮನೆಯಲ್ಲಿ ಮಾತಾಡ್ತೇವೆ ಹೊರಗಡೆ ನಾವು ಹೋದಾಗ ನಮ್ಮ ಪ್ರಾದೇಶಿಕ ಭಾಷೆ ತುಳು ಇದೆ ಅದನ್ನು ಹೆಚ್ಚಾಗಿ ಮಾತಾಡ್ತೇವೆ ಆದರು ನಮಗೆ ಪ್ರಾಮುಖ್ಯ ಕನ್ನಡ ಭಾಷೆ ನಮ್ಮ ಮಾತೃಭಾಷೆ ಅದನ್ನು ನಾವು ತುಂಬ ಇಷ್ಟ ಮಾಡ್ತೇವೆ ಪ್ರೀತಿ ಮಾಡ್ತೇವೆ ಹಾಗಾಗಿ ಅದರ ಜೊತೆಗಿನ ನಮ್ಮ ಅನುಬಂಧ ಅನುಭವ ಭಾಳ ಈವರೆಗೆ ಚೆನ್ನಾಗಿ ಇದೆ ಮುಂದಕ್ಕೂ ಚೆನ್ನಾಗಿ ಇರುತ್ತೆ ಯಾವತ್ತು ನಮ್ಮ ಭಾಷೆಯನ್ನು ನಾವು ಬಿಟ್ಟು ಕೊಡಲು ಸಾಧ್ಯವಿಲ್ಲ ಮಾತೃಭಾಷೆಯನ್ನೆ ಹಾಗಾಗಿ ನಮ್ಮ ಭಾಷೆಯು ಉಸಿರೇ ಕನ್ನಡ ಹಸಿರೇ ಕನ್ನಡ ಹಾಗಾಗಿ ಕನ್ನಡ ಭಾಷೆ ಎಂದೆಂದಿಗು ಕನ್ನಡವೇ ಇದರ ಬಗ್ಗೆ ಇನ್ನು ಹೆಚ್ಚು ಹೇಳುವಂಥದ್ದೇನಿಲ್ಲ ಇದು ನನ್ನ ಅನುಭವ